ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಂಬ ಮುಖ್ಯವಾದ ಬೆಳೆ ಯಾವ್ದು ಎಂದರೆ ತೆಂಗು ಇಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಅವರವರಾದ ಮುಖ್ಯವಾದ ಬೆಳೆಗಳಿವೆ ಆದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತೆಂಗಿನಕಾಯಿ ತುಂಬ ಪ್ರಮುಖವಾದ ಬೆಳೆ ಯಾಕೆಂದರೆ ನಮ್ಮ ಮಣ್ಣಿನಲ್ಲಿರೊ ಅಂಶವು ತೆಂಗಿನಕಾಯನ್ನು ಬೆಳೆಯಲು ಅದು ಸಹಾಯ ಮಾಡುತ್ತದೆ ಆದ್ದರಿಂದ ಪ್ರತಿ ರೈತರು ಕೂಡ ತೆಂಗನ್ನು ಜಾಸ್ತಿ ಬೆಳೆಯುತ್ತಾರೆ ಇದು ನಮ್ಮ ರೈತರ ಆರ್ಥಿಕತೆಯನ್ನು ಅಭಿವೃದ್ಧಿಗೊಳಿಸಲು ಇದು ತುಂಬ ಸಹಾಯ ಮಾಡುತ್ತದೆ ಏಕೆಂದರೆ ನಾವು ದಿನನಿತ್ಯ ತೆಂಗಿನಕಾಯನ್ನು ತುಂಬ ಉಪಯೋಗಿಸುತ್ತೇವೆ ಅದು ಆಹಾರ ರೀತಿಯಲ್ಲೂ ಕೂಡ ಎಣ್ಣೆಯ ರೀತಿಯಲ್ಲೂ ಕೂಡ ಇತರೆ ರೀತಿಯಲ್ಲೂ ಕೂಡ ಇದು ತುಂಬ ಉಪಯೋಗ ಪಡುತ್ತದೆ ಹಾಗೂ ಬೇರೆ ದೇಶಕ್ಕೂ ಕೂಡ ನಾವು ಕಳಿಸಿಕೊಳ್ಳುತ್ತೆ ಕಳಿಸಿಕೊಡುತ್ತೇವೆ ತೆಂಗಿನಿಂದ ನಾವು ಅಡಿಗೆಗೆ ಉಪಯೋಗಿಸಬಹುದು ಅದರಿಂದ ಕಾಯಿತುರಿಯಾಗಿ ಮಾಡಬಹುದು ಹಾಗೂ ತೆಂಗುವನ್ನು ಹೆಳ್ಳಿನೀ ಎಳನೀರಾಗಿ ಸೇವಿಸಬಹುದು ಹಾಗೂ ತೆಂಗಿನಿಂದ ನಾವು ಕೊಬ್ಬರಿ ಮಾಡಬಹುದು ಕೊಬ್ಬರಿ ನಂತರ ಕೊಬ್ಬರಿ ಎಣ್ಣೆಯನ್ನು ತಯಾರಿಸಬಹುದು ಕೊಬ್ಬರಿ ಎಣ್ಣೆಯನ್ನು ನಾವು ದೇಹಕ್ಕೆ ಹಚ್ಚಿಕೊಳ್ಳಬಹುದು ತಲೆಗೆ ಕೂದಲಿಗೆ ಹಚ್ಚಿಕೊಳ್ಳಬಹುದು ಹಾಗೂ ಅಡಿಗೆಗೂ ಕೂಡ ಉಪಯೋಗಿಸಬಹುದು ಇದರಲ್ಲಿ ಇನ್ನೊಂದು ರೀತಿಯ ಎಣ್ಣೆಯನ್ನು ತಯಾರಿಸಬಹುದು ಅದು ತೆಂಗಿನಕಾಯಿಯ ಎಣ್ಣೆ ಇದನ್ನು ಇಂಗು ಇದನ್ ಆಂಗ್ಲ ಭಾಷೆಯಲ್ಲಿ ನಾವು ವರ್ಜಿನ್ ಕೊಕೊನೆಟ್ ಆಯಿಲ್ ಎಂದು ಕರೆಯುತ್ತೇವೆ ಇದು ನಮ್ಮ ದೇಹದ ಹಾರ್ಟ್ ಮತ್ತು ನಮ್ಮ ಹೃದಯದ ಕೊಲೆಸ್ಟ್ರಾಲನ್ನು ನಿಭಾಯಿಸಲು ತುಂಬ ಸಹಾಯ ಮಾಡುತ್ತದೆ ಈ ರಿ ಇದರಿಂದ ಪ್ರತಿ ದೇಶದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ತೆಂಗನ್ನು ಉಪಯೋಗಿಸಲು ಜನರು ಒತ್ತು ನೀಡುತ್ತಿದ್ದಾರೆ ಆದ್ದರಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತೆಂಗನ್ನು ರೈತರು ಅತಿ ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ ಮತ್ತು ನಮ್ಮ ಇದಕ್ಕೆ ಈ ತೆಂಗು ಬೆಳೆಯಲು ತುಂಬ ಜಾಸ್ತಿ ನೀರಿನ ಸೌಲಭ್ಯವೇನು ಬೇಕಾಗಿಲ್ಲ ಸುಮಾರಾಗಿ ನೀರಿನ ಸೌಲಭ್ಯವಿದ್ದರೂ ಕೂಡ ತೆಂಗುವನ್ನು ನಾವು ಬೆಳೆಯಬಹುದು ಹಾಗೂ ಇದರಲ್ಲಿ ಇದಕ್ಕೆ ಯಾವುದೇ ಕಾಲವು ಸೂಕ್ತವಾಗಿ ಇಲ್ಲ ಯಾಕೆಂದರೆ ಪ್ರತಿನಿತ್ಯ ತೆಂಗಿನಮರದಲ್ಲಿ ತೆಂಗಿನ ಹಣ್ಣನ್ನು ಅದು ಬೆಳೆಯುತ್ತದೆ ಮತ್ತು ತೆಂಗಿನಕಾಯಿಯೆಂದು ನೀವು ಬೆಳೆಯುತ್ತವೆ ಇದಕ್ಕೆ ಯಾವುದೇ ಸೂಕ್ತವಾದ ಕಾಲವು ಬೇಕಾಗಿಲ್ಲ ಆದರೆ ಇದು ವರ್ಷದಲ್ಲಿ ಎರಡು ಕಾಲದಲ್ಲಿ ಜಾಸ್ತಿ ವೇಗವಾಗಿ ತೆಂಗಿನಕಾಯಿಗಳು ಫಲವನ್ನು ನೀಡುತ್ತವೆ ಮತ್ತು ನಮ್ಮ ರೈತರ ಆರ್ಥಿಕತೆಯು ಇದಕ್ಕೆ ತುಂಬ ಸುಲಭವಾಗಿ ತೆಂಗಿನಕಾಯಿಯ ಮೂಲಕ ಅವರ ಆರ್ಥಿಕತೆಯನ್ನು ಬೆಳೆಯಲು ಸಹಾಯ ಮಾಡುತ್ತದೆ ಹಾಗೂ ನಾವು ದಿನನಿತ್ಯ ಅಡುಗೆಯಲ್ಲಿ ಉಪಯೋಗಕ್ಕೆ ಬರುವ ಅಕ್ಕಿ ಕಬ್ಬು ಗೋಧಿ ಹತ್ತಿ ಬೇಳೆ ಕಾಳುಗಳು ಹಣ್ಣು ತಂಬಾಕು ತರಕಾರಿ ಇತ್ಯಾದಿ ಇವುಗಳಲ್ಲಿ ಹೆಚ್ಚಿಗೆ ಬೇಡಿಕೆ ಯಾವುದೆಂದರೆ ಅಕ್ಕಿ ಮತ್ತು ಕಬ್ಬು ಏಕೆಂದರೆ ನಾವು ದಿನನಿತ್ಯ ಆಹಾರದಲ್ಲಿ ಅನ್ನವನ್ನು ಸೇವಿಸುತ್ತೇವೆ ಆದ್ದರಿಂದ ಅಕ್ಕಿಯು ತುಂಬ ಪ್ರಾಮುಖ್ಯವಾದ ಬೆಳೆಯೆಂದು ಪ್ರತಿಯೊಬ್ಬರು ಹೇಳುತ್ತಾರೆ ಮತ್ತು ಸಕ್ಕರೆ ಗೋಧಿಯೂ ಕೂಡ ಮತ್ತು ಬೇಳೆ ಕಾಳುಗಳು ಕೂಡ ಯಾಕೆ ಅಂದರೆ ಸಕ್ಕರೆಯಿಲ್ಲದೆ ನಮ್ಮ ಜನರು ತುಂಬ ದಿನ ಸಹಿಸಿಕೊಳ್ಳಲಾಗದು ಮತ್ತು ಗೋಧಿಯು ಇದು ಪ್ರತಿ ಡಯಾಬಿಟಿಸ್ ಪೇಷೆಂಟ್ಗಳಿಗೆ ತುಂಬ ಸಹಾಯ ಮಾಡುತ್ತದೆ ಯಾಕೆಂದರೆ ಅವರ ಇನ್ಸುಲಿನ್ ಲೆವೆಲನ್ನು ಹಿಡಿದುಕೊಳ್ಳಲು ಆರು ಆದರೂ ಬಾಲೆನ್ಸನ್ನು ಮಾಡಲು ಗೋಧಿ ತುಂಬ ಉಪಯೋಗವಾಗುತ್ತದೆ ಇವು ಇದರಿಂದ ಇವುಗಳು ತುಂಬ ಮುಖ್ಯವಾದ ಬೆಳೆಗಳೆಂದು ಕರೆಯುತ್ತಾರೆ ಮತ್ತು ಬಿತ್ತುಗೆಯಿಂದ ಹಿಡಿದು ಮಾರುಕಟ್ಟೆಲ್ಲಿ ಧಾನ್ಯಗಳನ್ನು ಮಾರುವುದರಲ್ಲಿ ಪ್ರತೀಕೆಯನ್ನು ನಿಮಗೆ ನಾವು ತಿಳಿಸಲು ಇಷ್ಟಪಡುತ್ತೇನೆ ಯಾಕೆಂದರೆ ನಾವು ಪ್ರತಿ ಧಾನ್ಯವನ್ನು ಬೆಳೆಯಲು ಸರ್ಕಾರವೇ ನಮಗೆ ಸಹಾಯ ಮಾಡುತ್ತದೆ ಹೇಗೆಂದರೆ ಅದರ ಬಿತ್ತನೆ ಮಾಡಲು ನಮಗೆ ಅದರ ಬೀಜವನ್ನು ಸರ್ಕಾರವೇ ದೊರಕಿಸುತ್ತದೆ ಇದರಿಂದ ನಾವು ತುಂಬ ಚೆನ್ನಾಗಿ ಒಳ್ಳೆಯ ಬೆಳೆಯನ್ನು ಬೆಳೆದು ಅದಕ್ಕೆ ಬೇಕಾದ ಗೊಬ್ರವನ್ನು ಕೂಡ ಸರ್ಕಾರದಿಂದ ನಮಗೆ ತುಂಬ ಕಡಿಮೆ ಕಡಿಮೆಯ ದುಡ್ಡಿನಿಂದ ಕೊಂಡುಕೊಳ್ಳಲು ಅವರು ಸುಲಭವಾಗಿ ದೊರಕಿಸುತ್ತಾರೆ ಇದನ್ನು ಉಪಯೋಗಿಸಿ ಈ ಗೊಬ್ಬರವನ್ನು ಹಾಕಿ ನಾವು ತುಂಬ ಚೆನ್ನಾಗಿ ಬೆಳೆಯನ್ನು ಬೆಳೆಯಬಹುದು ಮತ್ತು ಮಾವು ತೆಂಗು ಮಲ್ಲಿಗೆ ಇವುಗಳು ಒಂದೇ ಕಾಲದಲ್ಲಿ ನಾವು ಬೆಳೆಯಲಾಗುವುದಿಲ್ಲ ಮಾವಿಗೇ ಒಂದು ಕಾಲ ತೆಂಗಿಗೇ ಒಂದು ಕಾಲ ಮಲ್ಲಿಗೆ ಹೂವಿಗೇ ಒಂದು ಕಾಲವನ್ನು ಅವುಗಳಿಗೆ ಆದ ಥರ ಥರದ ಕಾಲವಿದೆ ತೆಂಗಿಗೆ ಮಳೆಗಾಲದಲ್ಲೂ ಅದನ್ನ ಬೆಳೆಯಬಹುದು ಬೇಸಿಗೆಗಾಲದಲ್ಲೂ ಬೆಳೆಯಬಹುದು ಆದರೆ ಮಾವು ನಾವು ವರ್ಷಕ್ಕೆ ಒಂದು ಬಾರಿ ಮಾತ್ರ ನಾವು ಮಾವಿನ ಹಣ್ಣನ್ನು ಬೆಳೆಯಲು ಸಾಧ್ಯ ಮಲ್ಲಿಗೆಯೂ ಕೂಡ ಅವು ವರ್ಷಕ್ಕೆ ಮಳೆಗಾಲ ನಂತರ ಬರುವ ಕಾಲದಲ್ಲಿ ನಾವು ಬೆಳೆಯಬಹುದು ಈ ರೀತಿ ನಮ್ಮ ರೈತರು ಥರ ಥರವಾದ ಹಣ್ಣುಗಳು ಕೋ ಮತ್ತು ಅಕ್ಕಿಗಳು ಮತ್ತು ಬೇಳೆ ಕಾಳುಗಳನ್ನು ಬೆಳೆಯುತ್ತಿದ್ದಾರೆ